ಅಲೋ ಆ ವಿಳ್ಯೆದೆಲೆ ಬೆಳೆಗೆ ಅಂಬು ಹಾಕಿದ್ರೆ ಬೆಳಗ್ಗೆ ಆರು ಗಂಟೆಗೆ ಒಂದಪ ನೀರು ತಿರ್ಗಿ ಎಂಟು ಗಂಟೆಗೆ ಒಂದಪ ನೀರು ತಿರ್ಗಿ ಎರಡು ಗಂಟೆಗೆ ಒಂದಪ ನೀರು ಅದು ವಿಳ್ಯದೆಲೆಗೆ ಹಾಕಿದ್ರೆ ಗೊಬ್ಬರಾನು ಹಾಕಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ತಿರ್ಗಿ ಆಮೇಲೆ ತಿರ್ಗಿ ಸಾಯಂಕಾಲ ಅದ್ರ ನಾಳೆಗೆ ತಿರ್ಗಿ ಅದೇ ಥರ ನೀರ್ಹಾಕಿ ಏಳು ಗಂಟೆಗೆ ಹಾಕ್ಬೇಕು ತಿರ್ಗಿ ಗೊಬ್ಬರ ಹಾಕಿ ತಿರ್ಗಿ ಅದು ಏಳು ಗಂಟೆಗೆ ತಿರ್ಗಿ ನೀರು ಹಾಕ್ಬೇಕು ತಿರ್ಗಿ ಎಂಟು ಗಂಟೆಗೆ ಹಾಕ್ಬೇಕು ತಿರ್ಗಿ ಮೂರು ಗಂಟೆಗೆ ಹಾಕ್ಬೇಕು ತಿರ್ಗಿ ನಾಲ್ಕು ಗಂಟೆಗೆ ಹಾಕಬೇಕು ಆಗ ಅಂಬು ಚೆನ್ನಾಗಿರ್ತದೆ ಪಸ್ಟ್ ಕ್ಲಾಸಾಗಿ ಎಲೆ ಬೀಳುತ್ತೆ ತಿರ್ಗಿ ಆಮೇಲೆ ಆಮೇಲೆ ಪಕ್ಕದಲ್ಲಿ ಕಸ ಪಡ್ಡಿ ಎಲ್ಲನೂ ಕಿತ್ತು ವ್ಯವಸಾಯ ಮಾಡ್ರೆ ಅದಕ್ಕೆ ಖುಷಿಯಾಗುತ್ತೆ ತಿರ್ಗಿ ಆಮೇಲೆ ಪಟು ನೀರ್ಹಾಕಿ ತಿರ್ಗಿ ಎಂಟು ಗಂಟೆಗೆ ಒಂದಪ ಒಂಬತ್ತುವರೆಗೆ ಒಂದಪ ಹತ್ತು ಗಂಟೆಗೆ ಒಂದಪ ಎರಡು ಗಂಟೆಗೊಂದು ಸೊಲ್ಪ ಸ್ವಲ್ಪ ನೀರು ಹಾಕ್ತ ಇರ್ಬೇಕು ಐದು ಗಂಟೆಗೆ ತಿರ್ಗಿ ಒಂದು ದಪ ತಿರ್ಗಿ ಆಮೇಲೆ ತಿರ್ಗಿ ಅಂಬು ಎಲೆ ಬತ್ತೆ ಹಾಂ ಹಾಂ ನಾವು ಅದೇ ಅಂಬುನ ಆಚೆ ಎಲೆಗೆ ಎತ್ತಿ ಕಟ್ಟಬೇಕು ಕೆಳಕ್ಕೆ ಬೀಳಿಸಬಾರ್ದು ಆಮೇಲೆ ತಿರ್ಗಿ ಆಮೇಲೆ ವಿಳ್ಯದೆಲೆಯನ್ನು ಕೈಯಲ್ಲಿ ಮುಟ್ಟಬಾರದು ಕೈಯಲ್ಲಿ ಕಿತ್ತರೆ ವಿಷ ಆಗುತ್ತೆ ತಿರ್ಗಿ ಅದು ಸತ್ತೋಗುತ್ತೆ ತಿರ್ಗಿ ಆಮೇಲೆ ಅದರಿಂದ ಉಪಯೋಗ ಆಗೋಲ್ಲ ತಿರ್ಗಿ ಆಮೇಲೆ ನಮಗೆ ಬರುವ ಲಾಭ ಸಿಗೋಲ್ಲ ಕಷ್ಟ ಪಟ್ಟು ಏಳುವರೆಯಿಂದ ಆರು ಗಂಟೆ ಒಂಬತ್ತು ಗಂಟೆಗಂಟ ನೋಡ್ಕೊಂಡು ನಾವು ಆಯೋಗ ಪಡಿತೆ ಆದರೆ ನೀನು ಜಲ್ದಿ ಬೇಗ ಬೆಳೆಯೊ ಸಸಿಗೆ ಮಾಡ್ತಿದ್ದರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ತಿರ್ಗಿ ಮತ್ತು ನಮಗೆ ಸಂಪಾದನೆ ಕೊಡ್ತದೆ ತಿರ್ಗಿ ವಿಳ್ಯೆದೆಲೆ ಎಷ್ಟು ನಾವು ಮಾರು ಮಾರೋದಕ್ಕೆ ದುಡ್ಡನ್ನು ಕೊಡುತ್ತೆ ತಿರ್ಗಿ ಆಮೇಲೆ ನೀರ್ಹಾಕಿ ನಾವು ಎಷ್ಟು ಶ್ರಮ ಪಡ್ತೀವೊ ಅಷ್ಟು ನಾವು ಇದು ಮಾಡಬೇಕು ತಿರ್ಗಿ ವಿಳ್ಯೆದೆಲೆಗೆ ಅದರಲ್ಲಿ ತಿಂದವರಿಗೆ ಏನೂ ತೊಂದರೆ ಇಲ್ಲ ಅಂದರೆ ಆಡಿನಗೊಬ್ರ ಮಾತ್ರ ಉಪಯೋಗಿಸ್ಬೇಕು ಕೋಳಿ ಗೊಬ್ಬರ ಅದು ಗೊಬ್ಬರ ಅವೆಲ್ಲಾ ಹಾಕಿದ್ರೆ ಅಂಬಿಗೆ ನಂಜು ಬಡ್ದಂಗೆ ಆಗುತ್ತೆ ತಿರ್ಗಿ ಆಮೇಲೆ ಹಣ್ಣು ಹಣ್ಣೆಲ್ಲ ಉದುರೋಗುತ್ತೆ ತಿರ್ಗಿ ಅದರಿಂದ ವ್ಯವ್ಸಾಯ ಬರೋಲ್ಲ ತಿರ್ಗಿ ಹೊಸ ಅಂಬು ಹಾಕಿ ನಾವು ಬೆಳೀಬೇಕಾಗುತ್ತೆ ಅದಕ್ಕೆ ಹೊಸ ಅಂಬ್ಗಿಂತ ಇದು ಹಳೆ ಅಂಬಿಗೆ ಇಷ್ಟು ಗೊಬ್ಬರ ಹಾಕಿ ಇದು ಮಾಡ್ತಿದ್ರೆ ಇನ್ನೂ ಒಳ್ಳೆಯದು ತಿರ್ಗಿ ಆಮೇಲೆ ಈ ವಿಳ್ಯೆದೆಲೆಗೆ ಪಸ್ಟ್ ಒಂಬತ್ತು ಕಡ್ಡಿಯ ಇಟ್ಬಿಟ್ಟು ಆ ಗುಳಿ ಗುಳಿ ಹಾಕಿ ನಾವು ಅದಕ್ಕೆ ಎರಡು ದಪ ನೀರು ಹಾಕಬೇಕು ತಿರ್ಗಿ ಒಂದು ಮೂರನೇ ದಪ ನೀರು ಹಾಕಬೇಕ್ ತಿರ್ಗಿ ಅದಕ್ಕೆ ಒಂದು ವಾರ ಆದಮೇಲೆ ಒಂದು ಕೆಮ್ಮಣ್ಣು ಮತ್ತು ಮರಳು ಮಿಕ್ಸ್ ಹಾಕಿ ಮೇಲೆ ಗುಳಿ ಮೇಲೆ ಮಡ್ಗಬೇಕು ಆಗ ಅಂಬಿಗೆ ಒಂದು ಸ್ವಲ್ಪ ಆಗ ಆಮೇಲೆ ತಣ್ಣಗೆ ಕೋಲ್ಡ್ ಆಗಿರ್ತದೆ ಆಗ ಆಮೇಲೆ ತಿರ್ಗಿ ಆಮೇಲೆ ಏಳು ಗಂಟೆಯಿಂದ ತಿರ್ಗಿ ಎಂಟು ಗಂಟೆವರೆಗೆ ನೋಡ್ಕೊಂಡು ಕಸ ಕಡ್ಡಿಯೆಲ್ಲ ಕಿತ್ತು ತಿರ್ಗಿ ಆಮೇಲೆ ಅದು ಒಂದು ವಾರ ಆದಮೇಲೆ ತಿರ್ಗಿ ಆಮೇಲೆ ಒಂದು ಹುಳಿಕಲ ಮಾಡಿ ತಿರ್ಗಿ ಮರಳು ಮಣ್ ಕೆಮ್ಮಣ್ಣು ಗೋಡು ಮಣ್ಣು ಗಲೀಜು ಮಣ್ಣು ಗೊಬ್ರವನ್ನ ಹಾಕಿ ತಿರ್ಗಿ ಆಮೇಲೆ ಅದಕ್ಕೆ ಪಾತಿ ಒಳಕ್ಕೆ ಹಾಕಿ ತಿರ್ಗಿ ನೀರು ಹುಯ್ಬೇಕು ತಿರ್ಗಿ ಎಂಟುವರೆಗೆ ತಿರ್ಗಿ ಹನ್ನೊಂದು ಗಂಟೆಗೆ ತಿರ್ಗಿ ಮೂರು ಗಂಟೆಗೆ ತಿರ್ಗಿ ಆರು ಗಂಟೆಗೆ ಬರೋವಾಗ ತಿರ್ಗಿ ಸಂಜೆ ಆದಮೇಲೆ ತಿರ್ಗಿ ಹೋಗಿ ಅಂಬು ನೋಡೋದೆ ಅದು ಲಕ್ಷಣವಾಗೆ ಕುಂತಿರ್ತದೆ ತಿರ್ಗಿ ಆಮೇಲೆ ಇನ್ನೊಂದು ವಾರಗಂಟ ನೋಡ್ಕೋಬೇಕು ತಿರ್ಗಿ ಅದು ಒಂದು ಮೂರು ತಿಂಗ್ಳು ಆದಮೇಲೆ ಕಾವು ಕಾವಲಿ ಹೊಡಿತದೆ ಕಾ ಮೊಗ್ಗೊಂಗೆ ಬರ್ತದೆ ಮೊಗ್ಗೊಂಗೆ ಕಾವಲಿ ಬರ್ತದೆ ಕಾವಲಿ ಬಂದಮೇಲೆ ಆಗ ಎಲೆಗಳು ಚಿಗುರ್ತದೆ ಆ ಎಲೆ ನನ್ನ ಅಂಬು ಬತ್ತು ಆ ಇಂಥ ಒಳ್ಳೆಯ ಖುಷಿ ಕೊಟ್ಟಿದೀನಿ ಆಮೇಲೆ ತಿರ್ಗಿ ಆಮೇಲೆ ಅಂಬುಗೆ ಎಲೆಗೆ ಒಳ್ಳೆಯ ಆರ ಕೊಟ್ಟಿದೀನಿ ತಿರ್ಗಿ ಆಮೇಲೆ ಇದು ಮಾಡಿದ್ದೀನಿ ತಿರ್ಗಿ ಆಮೇಲೆ ನೀರು ಕೊಟ್ಟು ಮತ್ತು ಗೊಬ್ಬರ ಹಾಕಿದ್ರೆ ತಿರ್ಗಿ ಆಗ ಅಗಲ ಆಗಿ ಮು ಒಂದು ಮೂರು ನಾಲ್ಕು ಇಂಚು ಥರ ಬಂದು ಎಲೆ ಆಗ ಆಮೇಲೆ ಒಂದು ಎರಡು ಇಂಚು ಅಗಲ ಆಗಿದ್ಮೇಲೆ ಆಗ ಮಾರೋದಕ್ಕೆ ಒಳ್ಳೆಯದಿದು ಮಾರ್ಕೆಟಲ್ಲೂ ಒಳ್ಳೆಯ ಎಲೆ ವಿಳ್ಯೆದೆಲೆ ಮೈಸೂರು ಚಿಗ್ರೆಲೆ ಅಂತ ಅಂದರೆ ಹೆಸ್ರು ವಾಸಿಗೆ ಆದ್ದರಿಂದ ಕ್ ಅಷ್ಟು ಶ್ರಮ ಪಟ್ಟು ನಾನು ಮೂರು ತಿಂಗಳಿಂದ ಕಷ್ಟ ಪಡ್ತಾ ಇದ್ದೇನೆ ಆ ಬರೀ ಎರಡೇ ತಿಂಗ್ಳು ಗೊತ್ತು ತಿರ್ಗಿ ಆಮೇಲೆ ಎರಡು ತಿಂಗಳಿಂದ ಬ ಇನ್ನೂ ಎರಡು ತಿಂಗ್ಳಿಗೆ ಹೋದ್ಮೇಲೆ ತಿರ್ಗಿ ಮೂರನೇ ತಿಂಗಳಿಗೆ ಒಳ್ಳೆಯ ಎಲೆ ಬರ್ತದೇ ಅಷ್ಟೇ ಆಮೇಲೆ ತಿರ್ಗಿ ಆಮೇಲೆ ಇದು ಮಾಡಬೇಕು ನೀರು ಹಾಕಿ ಗೊಬ್ಬರ ಹಾಕಿ ತಿರ್ಗಿ ಕೆಳಕ್ಕೆ ಅಂಬುನ ಕುಣ್ಸಿ ತಿರ್ಗಿ ಆಮೇಲೆ ಎತ್ತಿ ಎತ್ತಿ ಕಟ್ಟಬೇಕು ಇದು ಮಾಡಬೇಕು